ಭಾರತದಲ್ಲಿ ಒಂದಷ್ಟು ಛಾಯಚಿತ್ರಗಳ ಮೂಲಕ ನಾವು ಇಡೀ ಭಾರತವನ್ನು ಸ್ಪಷ್ಟಗೊಳಿಸುವಂತಹ ಅವಕಾಶ ಕೊಟ್ಟರೆ ನಾನು ಖಂಡಿತವಾಗಲು ಮೊದಲುವಿಗೆ ಆಯ್ಕೆ ಮಾಡಿಕೊಳ್ಳೋದು ನೈಸರ್ಗಿಕ ಈ ರೀತಿಯಲ್ಲಿ ನಾವು ನೈಸರ್ಗಿಕ ಆಯ್ಕೆ ಮಾಡಿಕೊಳ್ಳುವಲ್ಲಿ ಬಹಳಷ್ಟು ರೀತಿಯಲ್ಲಿ ನಮಗೆ ವನ್ಯ ಜೀವಿಗಳು ಜೈವ ವೈವಿದ್ಯಮಯ ನೀರು ಮರಗಳು ಪಕ್ಷಿಗಳು ಪ್ರಾಣಿಗಳು ಇವೆಲ್ಲವನ್ನೂ ಸಹ ಸೆರೆ ಹಿಡಿಯುದಕ್ಕೆ ತುಂಬ ರೀತಿಲಿ ಅನುಕೂಲ ಆಗುತ್ತೆ ಹಾಗಾಗಿ ನಾವು ಮೊದಲಿಗೆ ಆಯ್ಕೆ ವನ್ಯ ಜೀವಿಗಳ ಆಯ್ಕೆ ಅದ್ರ್ ಜೊತೆಯಲ್ಲೇ ನದಿ ಸಾಗರಗಳ ವ್ಯವಸ್ಥೆ ಸಹ ನಾವು ಬಹಳಷ್ಟು ರೀತಿಯಲ್ಲಿ ಸ್ಪಷ್ಟಿಗೊಳಿಸ್ತೀವಿ ನಾನು ಬಹಳಷ್ಟು ರೀತಿಯಲ್ಲಿ ಹೇಳೋ ತೆಗೆಯೋಂಥ ಚಿತ್ರಗಳು ಈ ಹಕ್ಕಿ ಪಕ್ಷಿಗಳ ವಿನ್ಯಾಸದ ಲೋಕವನ್ನೇ ನಾನು ಮೈಮರೆಸುವಂತಹ ರೀತಿಯಲ್ಲಿ ನಾನು ಆ ಚಿತ್ರಗಳನ್ನು ತೆಗಿತೇನೆ ಇದ್ರಲ್ಲಿ ಸಹ ಈ ಒಂದು ಅವ್ಕಾಶ ನನಗೆ ನೂರಕ್ಕೆ ನೂರು ಸಿಗುತ್ತೆ ಸಿಗೋದನ್ನು ನಾನು ಕಾಣ್ತೇನೆ ಆ ಒಂದು ನನ್ನ ಭಾರತದಲ್ಲಿ ನನ್ನ ಭವ್ಯವಾದಂತಹ ಭಾರತದಲ್ಲಿ ಚಿತ್ರವನ್ನು ತೆಗಿಲಿಕ್ಕೆ ಸ್ಪಷ್ಟದವಾದಂತಹ ಸಮಯವನ್ನು ತೆಗೆದುಕೊಂಡು ಸ್ಪಷ್ಟವಾದಂತಹ ಬೆಳಕನ್ನು ಸ್ವೀಕಾರ ಮಾಡಿಕೊಂಡು ಪಕ್ಷಿಗಳನ್ನು ಹಾರಾಡುವಂಥ ಪಕ್ಷಿಗಳನ್ನು ಆಕಾಶಕ್ಕೆ ಮುಗಿಲು ಎತ್ತರಕ್ಕೆ ಬೀಸುವಂತಹ ಪಕ್ಷಿಗಳನ್ನು ಸ್ವಾರ್ಥ ಬಯಸುವಂತಹ ಪಕ್ಷಿಗಳನ್ನು ನಾನು ಆದಷ್ಟು ಮಟ್ಟಿಗೆ ನಾನು ಪ್ರಾಮಾಣಿಕವಾಗಿ ಆ ಪಕ್ಷಿಗಳನ್ನು ಸೆರೆ ಹಿಡಿತೇನೆ ಹಿಡಿಯುವಂಥಹ ರೀತಿ ಸಹ ನನ್ನದೇ ಆದಕ್ಕಂಥಹ ಮಾನಸಿಕ ಮತ್ತು ದೈಹಿಕವಾಗಿ ನಾನು ಸ್ಥಿರವಾಗಿ ನಂಬಿಕೆ ಇಟ್ಕೊಂಡು ಆ ಕ್ಷಣಗಾಲದ ಮಾತ್ರದಲ್ಲಿ ನಾನು ತೆಗಿಲಿಕ್ಕೆ ಸೆರೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡೇ ಮಾಡ್ತಿನಿ ಅನ್ನೊದ ನಂಬಿಕೆ ನನ್ನಲ್ಲಿ ನೂರಕ್ಕೆ ನೂರು ಇದ್ದೇ ಇದೆ ಹಾಗಾಗಿ ನಾನು ಬಹಳಷ್ಟು ರೀತಿಯಲ್ಲಿ ಅನೇಕ ಛಾಯಾಚಿತ್ರಕಗಳನ್ನು ಛಾಯೆ ಚಿತ್ರಗಳನ್ನು ಕ್ಲಿಕ್ಕಿಸಿ ನನ್ನ ಕ್ಯಾಮೆರಾದಲ್ಲಿ ಅನೇಕ ಪ್ರಾಮಾಣಿಕವಾದಂಥಹ ಸಮಾಜದಲ್ಲಿ ಕೊಡುವಂಥಹ ಚಿತ್ರಗಳನ್ನು ನಾನು ಈಗಾಗಲೇ ಅನೇಕ ರೀತಿಯಲ್ಲಿ ಸ್ಪರ್ದೆಗಳಲ್ಲಿ ನಾನು ತೋರಿಸಿದ್ದೇನೆ ಸ್ಪರ್ದೆಗಳಲ್ಲಿ ಮೂಡಿಸುವಂಥಹ ಅನೇಕ ರೀತಿಯ ಚಿತ್ರಗಳನ್ನು ಕೈಗೆ ಗಟಕುವ ದರದಲ್ಲಿ ಸಹ ನಾನು ಮೆರಿಯುವಂತಹ ಪಕ್ಷಿಗಳನ್ನು ಸೆರೆಗಳನ್ನು ಹಿಡಿದಿದ್ದೇನೆ ಇಂತಹ ಸೆರೆಗಳು ನನ್ನ ಭಾರತದಲ್ಲಿ ನನ್ನ ರಾಷ್ಟ್ರಮಟ್ಟದ ಅನೇಕ ರಾಜ್ಯಗಳಲ್ಲಿ ಸಹ ನಾನು ಸೆರೆ ಹಿಡಿಯುವುದನ್ನು ಪ್ರತ್ಯಕ್ಷವಾಗಿ ಕಂಡು ನಾನು ಆ ಪ್ರಾಮಾಣಿಕತೆಯಿಂದ ಕೆಲ್ಸವನ್ನು ನಾನು ಮಾಡಿದ್ದೇನೆ ಇಂಥಹ ಅನೇಕ ರೀತಿಯ ಛಾಯಚಿತ್ರಗಳು ಇಡೀ ನನ್ನ ರಾಷ್ಟ್ರಮಟ್ಟದಲ್ಲಿ ಇಡೀ ನನ್ನ ಭಾರತದಲ್ಲಿ ನನಗೊಂದು ಅವಕಾಶ ಇದ್ದೇ ಇರುತ್ತೆ ಅನ್ನೊದು ನನ್ನ ನಂಬಿಕೆ ಇದೆ ಹೀಗಾಗಿ ಈ ಒಂದು ಭಾರತದ ಭೂಪಟದಲ್ಲಿ ನನ್ನದೇ ಆದಕ್ಕಂತಹ ಸೆರೆಯನ್ನು ಹಿಡಿಯುವಲ್ಲಿ ಈ ರಾಜ್ಯಗಳ ಅನೇಕ ರೀತಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥಹ ನೈಸರ್ಗಿಕ ಕಾಲದ ವ್ಯವಸ್ಥೆಯಲ್ಲಿ ಗೊಳಿಸಿ ಈ ಒಂದು ಸೆರೆ ಹಿಡಿಯುವುದನ್ನು ನನ್ನಲ್ಲಿ ನಂಬಿಕೆ ಇದೆ ಎನ್ನೋದು ನೂರಕ್ಕೆ ನೂರು ಇದ್ದೇ ಇದೆ ಹಾಗಾಗಿ ಅದು ಒಂದಷ್ಟು ಛಾಯಾಚಿತ್ರಗಳನ್ನ ಕ್ಲಿಕ್ಸಿ ಕ್ಯಾಮರಾದ ಮೂಲಕ ಭಾರತವನ್ನು ಅನೇಕ ದೇವಾಲಯಗಳಲ್ಲಿ ಒಂದಷ್ಟು ದೆ ಇತಿಹಾಸ ಕೊಡುವಂತಹ ಅನೇಕ ರೀತಿಯಲ್ಲಿ ಇರ್ತಕ್ಕಂತಹ ಭವ್ಯವಾದ ನಿರ್ಮಾಣಗೊಂಡಿರ್ತಕ್ಕಂಥಹ ದೇವಾಲಯಗಳನ್ನು ಅನೇಕ ಇತಿಹಾಸ ಸ್ಥಳಗಳನ್ನು ಕ್ಲಿಕ್ಕಿಸಿ ಮತ್ತೊಂದು ರೀತಿಯಲ್ಲಿ ನಾನು ಭಾರತದಲ್ಲಿ ಅವಕಾಶ ಸಿಗೋದನ್ನು ಮೆಲಕು ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಲ್ಲಿ ಇನ್ನೊಂದು ಮತ್ತೊಂದು ಇನ್ನೊಂದಷ್ಟು ವ್ಯವಸ್ಥೆಗೊಳಿಸಿಲ್ಲಿ ಸಮುದಾಯಗಳ ನಡುವೆ ಒಂದಷ್ಟು ನಾನು ಛಾಯಾಚಿತ್ರಗಳನ್ನು ತೆಗೆಯಲು ಸಹ ನಿಪುಣನಾಗಿರ್ತೇನೆ ಈ ನಿಪುಣತೆ ನನ್ನದೇ ಆದಕ್ಕಂಥ ಭಾವನೆಯನ್ನು ಕಂಡು ಇಡೀ ರಾಷ್ಟ್ರಮಟ್ಟಕ್ಕೆ ಭಾರತ ರಾಷ್ಟ್ರಮಟ್ಟಕ್ಕೆ ತೋರಿಸುವುದಲ್ಲಿ ನಾನು ಪ್ರಮಾಣಿಕೆಯಲ್ಲಿ ಕೆಲಸ ಮಾಡ್ತೇನಂತ ಹೇಳುತ್ಯಾ ನನ್ನ ಮಾತನ್ನು ಇಲ್ಲಿಗೆ ಸಮಾಪ್ತಗೊಳಿಸ್ತಾ ಇದ್ದೀನಿ ನಮಸ್ಕಾರ